ಹಾಂ ನಮಸ್ತೆ ಹಾಂ ಹೇಳಿ ಹೌದು ಹೌದು ಹೌದು ಹಾಂ ಹೇಳಿ

ಹೌದಾ ಹಾಂ ಹ್ಞೂ

ಇಲ್ಲ ಇಲ್ಲ ನಾನೀಗ ಸ್ವಲ್ಪ ಬೇರೆ ಕಡೆಯಲ್ಲಿ ಆಫೀಸ್ ಇದಕ್ಕೆ ಹೋಗಿದ್ದೇನೆ ನಾನು ಹಾಗಿರುವಾಗ ನೀವು ಮನೆಯಲ್ಲೇ ಸ್ವಲ್ಪ ಏನಾದರು ಥಂಡಿ ಬಟ್ಟೆ ಮತ್ತೆ ಒಂದು ಕಷಾಯ ಏನೇಲ್ಲಾದರು ಮಾಡಿ ಕುಡಿಬೌದಾ ಅಮೃತ ಬಳ್ಳಿಯಲ್ಲಿ ಮಾಡಿ ಯಾಕೆಂತ ಹೇಳಿದ್ರೆ ಈಗ ಸ್ವಲ್ಪ ಥಂಡಾ ವಾತಾವರಣ ಅಲ್ವ ಹಾಗಾಗಿ ನಿಮಗೆ ಸ್ವಲ್ಪ ವಾತಾವರಣದ ಇದರಲ್ಲಿ ಜ್ವರ ಹಾಗೆ ಬಂದಿರಬೋದು ನೀವು ಹತ್ತಿರದ ಯಾವುದಾದ್ರು ಒಂದು ಮೆಡಿಕಲ್ಯಿಂದ ಒಂದು ಪ್ಯಾರಾಸಿತಮಾಲ್ ಅಥವಾ ಯಾವುದು ಒಂದು ಶೀತದ ಮಾತ್ರೆ ತಕ್ಕೋ ತೊಗೋಳ್ಬಹುದು ಏನು ಹೌದ ಹೌದ ಅದರಲ್ಲೇ ಒಂದು ಅರ್ಧ ತೊಗೊಳ್ಳಿ ಯಾಕೆಂಥೇಳಿದ್ರೆ ಈಗಿನ ವಾತಾವರಣದಲ್ಲಿ ಅದು ಬಂದದ್ದು ಮತ್ತೆ ನೀವು ಅದಕ್ಕೇನು ಹೆದ್ರ ಬೇಕುಂತೇನಿಲ್ಲ ಒದ್ದೆ ಬಟ್ಟೆಗು ಇಲ್ಲ ಇಲ್ಲ ಇಲ್ಲ ಇಲ್ಲ ಒದ್ದೆ ಬಟ್ಟೆ ಮಾಡಿ ಸ್ವಲ್ಪ ತಲೆಗೆ ಆಗಾಗ ಇಟ್ಕೊಂಡಿರಿ ಹೌದು ಹೌದು ಮತ್ತೆ ಹೌದಾ ಹಾಂ ಮಾಡಿ ಮಾಡಿ ಮತ್ತೆ ಆ ಡೋಲೋ ಮಾತ್ರೆನ ಅರ್ಧ ಆದ್ರೂ ತೊಗೊಳ್ಳಿ ಒಂದು ಬೆಳಿಗ್ಗೆ ಊಟ ಆದ ನಂತರ ಮತ್ತು ಮಧ್ಯಾಹ್ನ ಮತ್ತು ಸಂಜೆ ಹೀಗೆ ಮಾಡ್ತಾ ಒಂದು ಒದ್ದೆ ಬಟ್ಟೆಯನ್ನು ಹಾಕ್ತಾ ಇರಿ ಸಂಜೆ ಇಲ್ದಿದ್ರೆ ನಾಳೆ ಬನ್ನಿ ನಾಳೆ ಇರ್ತೀನಿ ನಾನು ಕ್ಲಿನಿಕ್ ಅಲ್ಲಿ ಹಾಂ ಹೌದು ಹೌದು ಹೌದು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು